ಒಂದು ಜನೆವರಿ ಒಂದು ಸಾವಿರದ ಒಂಬೈನೂರ ಐವತ್ತು ಮೂರು ಸಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಇಪ್ಪತ್ತು ಜುಲೈ ಒಂದು ಸಾವಿರದ ಒಂಬೈನೂರ ಅರುವತ್ತನಾಲ್ಕು ಹದಿನೆಂಟು ಅಗಸ್ಟ ಎರಡು ಸಾವಿರ ಇಪ್ಪತ್ತಮೂರು ಫೆಬ್ಬರ್ವರಿ ಎರಡು ಸಾವಿರದ ಇಪ್ಪತ್ತಮೂರು ಇಪ್ಪತ್ತ್ನಾಲ್ಕು ಡಿಶೆಂಬರ್ ಎರಡು ಸಾವಿರದ ಹದಿನೈದು ಆರು ನವೆಂಬರ್ ಎರಡು ಸಾವಿರದ ಹದಿನೆಂಟು